ನಮ್ಮ ಊರಿನಲ್ಲಿ ವಿಪರೀತ ಪ್ರವಾಸಿಗರು ಬರುವ ಸ್ಥಳ ಏನಂತ ಹೇಳಿದ್ರೆ ಮಲ್ಪೆ ಬೀಚ್ ಅಂತ ಹೇಳ್ಬೋದು ಮಲ್ಪೆ ಬೀಚ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಜನರಿಗೂ ಗೊತ್ತಿರುವಂಥ ಸ್ಥಳ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲಿಂದೆಲ್ಲಿಂದ ಪ್ರವಾಸಿಗರು ಇಲ್ಲಿ ಬಂದು ಈ ಸ್ಥಳದಲ್ಲಿ ಆಟವಾಡಲು ಈಜಾಡಲು ಬರುತ್ತಾರೆ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಅನೇಕ ರೀತಿಯ ಮೀನುಗಳು ಯಾವ ರೀತಿಯ ಮೀನುಗಳು ನಿಮಗೆ ಒಂದು ಒಳ್ಳೆಯ ರೀತಿಯ ಬೆಲೆಯಲ್ಲಿ ಕೂಡ ಸಿಗುತ್ತದೆ ಮಲ್ಪೆ ಬೀಚ್ ಅಂತ ಹೇಳಿದರೆ ಇದು ಉಡುಪಿಯಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿಗೆ ಏನಂತ ಹೇಳಿದರೆ ಇಲ್ಲಿ ನಮ್ಮದು ಎ ಯಾವುದೇ ಒಂದು ಇದಾಗಲಿ ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ ಅಂದರೆ ಬೀಚ್ ಉತ್ಸವ ಅಂತ ಹೇಳ್ತೇವೆ ಒಂದು ನಾಲ್ಕು ದಿವಸ ಬೀಚ್ ಉತ್ಸವ ಆಗ್ತದೆ ಆವಾಗ ಸಾವಿರಾರುಗಟ್ಟಲೆ ಜನರು ಎಲ್ಲೆಲ್ಲಿಂದ ಬರುತ್ತಾರೆ ಮಕ್ಕಳು ಟ್ರಿಪ್ ಅಂತ ಹೇಳಿ ಮಲ್ಪೆ ಬೀಚಿಗೆ ಬರುತ್ತಾರೆ ಅನೇಕ ರೀತಿಯ ಅಲ್ಲಿ ಸೇಂಟ್ ಮೇರಿಸ್ ಅಂತ ಒಂದು ಅಲ್ಲಿ ಕೂಡ ಹೋಗ್ಬೋದು ಅಲ್ಲಿ ಬೋಟ್ ರೈಡಿಂಗ್ ಎಲ್ಲ ಉಂಟು ಯಾವುದೇ ರೀತಿಯಂತೆ ತುಂಬ ಒಂದು ಒಳ್ಳೆಯ ಸ್ಥಳ ಅಂತ ಹೇಳ್ಬೋದು ಸಂಜೆಯ ವೇಳೆ ಆ ಬೀಚಿನ ಹತ್ತಿರ ಕುತ್ಕೊಳ್ಲಿಕ್ಕೆ ತುಂಬ ತುಂಬ ಒಳ್ಳೆಯ ಜಾಗ ಒಳ್ಳೆಯ ಪ್ರಸಿದ್ಧವಾದ ನಮಗೆ ಗಾಳಿ ಸಿಗುತ್ತದೆ ನಾನು ಕೂಡ ಇಲ್ಲಿಗೆ ತುಂಬ ಸಲ ಹೋಗಿದ್ದೇನೆ ಯಾ ನಾನು ಯಾರಿಗಾದರು ಹೇಳುವುದಾದರೆ ಯಾವಾಗಲೂ ನನ್ನ ಅದು ಫ್ರೆಂಡ್ಸ್ನವರಿಗೆ ಎಲ್ಲ ಹೇಳುವುದಾದರೆ ನಮ್ಮ ಆಚೆ ಬರುದಾದರೆ ಬನ್ನಿ ಅಲ್ಲಿ ನಮ್ಮ ಮಲ್ಪೆ ಬೀಚ್ ಅಂತ ಉಂಟು ಅಲ್ಲಿ ಹೋಗಿ ನಾವು ತುಂಬ ಖುಷಿಯಾಗಿ ಆಟ ಆಡುವ ಅಂತ ಯಾವಾಗಲೂ ಹೇಳ್ತೇನೆ ಅಂತ ಹೇಳಿದರೆ ಇದೇ ನನಗೆ ಒಂದು ಒಳ್ಳೆಯ ಒಂದು ಸ್ಥಳ ಅಂತ ಹೇಳ್ಬೋದು ನಮ್ಮ ಉಡುಪಿ ಸೈಡಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ